ನಮಗೆ ಸರ್ಕಾರದಿಂದ ರೈತರಿಗಾಗಿ ಬೇಸಿಗೆ ಕಾಲದಲ್ಲಿ ಬೆಳೆಯ ನಷ್ಟವಾಗಿದ್ದರೆ ಅವರಿಗೆ ಜನರಿಗೆ ರೈತರಿಗೆ ಬೆಳೆ ವಿಮೆ ಪರಿಹಾರ ಸರ್ಕಾರದಿಂದ ತಿಂಗಳಿಗೆ ಇಷ್ಟು ಹಣವೆಂದು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡುತ್ತಿದ್ದಾರೆ ಇದು ಒಂದು ಸಂತೋಷದ ಸಂಗತಿಯೆಂದು ಹೇಳಬಹುದು ಏಕೆಂದರೆ ಇದರಿಂದ ರೈತರ ಸಾವು ನೋವುಗಳನ್ನು ಕಡಿಮೆ ಮಾಡಬಹುದು ಮತ್ತು ರೈತರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂತೆ ಇರುತ್ತದೆ ಇದೊಂದು ಜನರಿಗೆ ಸಂತೋಷವಾದ ಸುದ್ದಿ ಮತ್ತು ಮಾಹಿತಿ ಎಂದು ಹೇಳಬಹುದು ಇದು ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲದೇ ಮಳೆಗಾಲದಲ್ಲಿಯೂ ಕೂಡ ಜನರಿಗೆ ಆರ್ಥಿಕ ಸಂಕಷ್ಟ ಬೆಳೆ ನಷ್ಟವಾಗಿದ್ದರೆ ಅವರಿಗೆ ಬೆ ವಿಮೆಯ ಮೂಲಕ ಅವರಿಗೆ ಹಣವನ್ನು ನೇರವಾಗಿ ಅವರ ಖಾತೆಗೆ ಬಂದು ಜಮಾವಾಗುವ ರೀತಿಯಲ್ಲಿ ಸರಕಾರವು ಕಾರ್ಯಕ್ರಮವನ್ನು ಕೈಗೊಂಡಿದೆ